ಶರಣಾರ್ಥಿ ಅಣ್ಣ ಶರಣಾರ್ಥಿ ಆರಾಮ ಇದ್ದೀನಿ ಅಣ್ಣಾರೆ ತಾವು ಅಕ್ಕ ಹಾಂ ಹೌದ್ ಹೌದು ಹೇಳಿದ್ರು ಇದು ಇಷ್ಟೊತ್ತನಕ ಅದನ್ನೇ ಹೇಳಿದ್ರು ಅದೆ ಇತ್ತೀಚಿಗೆ ಯಾವುದೂ ಓದಿಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಶಿವರಾಮ್ ಕಾರಂತ್ರದ್ದು ಅಳಿದ ಮೇಲೆ ಶುರು ಮಾಡಿದ್ದೆ ಒಂದ್ಚೂರು ಭಾಳ ದಿನ ಆಗಿತ್ತು ಓದ್ಲಾರದೆ ಹಾಂ ಯಶು ಯಶ್ವಂತ ಚಿತ್ತಾಲ ಅವ್ರ್ದು ಓದ್ತಾ ಇದ್ದೆ ಆಮೇಲೆ ಮತ್ತು ಇತ್ತೀಚಿಗೆ ಯಾವ ಹೊಸ ಬುಕ್ ಬಂದವೆ ರೀ ನಿಮ್ಮ ಲೈಬ್ರರಿಯಲ್ಲಿ ಹಾಂ ರೀ ಹೌದು ಎಲ್ಲೋ ಒಂದು ಸಲ ನೋಡಿದ್ದೆ ಬಿಡುಗಡೆ ಆಗೋದು ಹಾಂ ಇತ್ತು ಅದು ಹಾಂ ಹಾಂ ಹಾಂ ಹ್ಞೂ ರೀ ಅಣ್ಣಾರೇ ದೀಪ್ತಿ ದರ್ಶನ ದರ್ಶನ ದೀಪ್ತಿ ಓಕೆ ಓಕೆ ಓಕೆ ದರ್ಶನ ದೀಪ್ತಿ ಹಾಂ ಹಾಂ ಹಾಂ ಹಾಂ ಹೌದು ರಿ ಅಣ್ಣ ಎದ ಆಧಾರ್ದ ಮೇಲೆ ಬರ್ದಾರೆ ರೀ

ಹ್ಞೂ ರೀ ಹ್ಞೂ ಹ್ಞೂ ಹ್ಞೂ ಹ್ಞೂ ರೀ ಅಂದರೆ ಎಲ್ಲ ಲೇಖನಗಳ ಸಂಗ್ರಹ ಏನು ಅದು ಓಕೆ ಓಕೆ ಓಕೆ ಚಲೋ ಆಯ್ತು ಬಿಡಿರಿ ಅಣ್ಣಾವ್ರೇ ಹೌದ್ ಅಣ್ಣ ಬ ಮತ್ತೊಂದು ಬುಕ್ ನನಗೆ ಕಳ್ಸಿಕೊಟ್ಟಾರೆ ಮೊನ್ನೆ ಒಂದು ತಾವೇ ಚೆನ್ನಾಗಿ ಐತೆ ಲಿಂಗಾಯಿತ ಧರ್ಮಶಾಸ್ತ್ರ ಅಂತೇಳಿ ಕಳ್ಸಿ ಅದು ಭಾಳ ಯೂಸ್ಫುಲ್ ಬುಕ್ ಅದ ರಿ ಅಣ್ಣಾವ್ರೆ ನನಗೆ ಅವರೇ ಕಳ್ಸಿರೋದು ತಾವೇ ಕಳ್ಸ್ಯಾರೆ ಹ್ಞೂ ರೀ ಆಮೇಲೆ ನನ್ಗೆ ಇನ್ನೊಂದು ತಿಳ್ಕೊಬೇಕು ಅವರು ಇನ್ನೊಂದು ಇದು ಇದು ಸಂಪುಟಗಳಲ್ಲಿ ಕೊನಿಗೆ ಒಂದು ಪಾರಿಭಾಷಿಕಕೋಶ ಅಂತ ಅವರೇ ಬರ್ದಿರೋದು ಐತಲ್ಲ ಅಂಥದು ಇನ್ನೊಂದೇನೊ ಬರ್ದಾರೆ ಏನು ರಿ ಎಂಥದ್ದೋ ಅದೇ ಹದಿನೈದನೆ ಸಂಪುಟ ಅದೇ ಐತಲ್ಲ ರೀ ಅಣ್ಣಾವ್ರೇ ಹೌದಾ ನಮ್ಮ ಫ್ರೆಂಡ್ ಅಂದಳು ನಮ್ಮ ಫ್ರೆಂಡ್ ಅಂದಳು ಅದು ನನಿಗೆ ಇನ್ನೂ ಸಿಕ್ಕಿಲ್ಲ ನಾ ಯಾರಿಗೇನ ಕೇಳ್ಬೇಕು ನಾನು ನಿಮಗೆ ಮಾಡೋಕ್ಕಿದ್ದೆ ಒಂದು ದಿವಸ ಆ ಬುಕ್ ಏನಾರೂ ಇದೆಯಾ ಅಂತೇಳಿ ಪಾರಿಭಾಷಿಕಕೋಶ ನಮಿಗೆ ಬೇಕಾಗಿತ್ತು ಆ್ಯಕ್ಚುವಲಿ ಹ್ಞೂ ರೀ ಹ್ಞೂ ರೀ ಹಾಂ ಹಾಂ ಹಾಂ ಹಾಂ ಹೌದೇನು ಹಾಂ ಹಾಂ ಹಾಂ ಹಾಂ

ಹೌದೇನು ರೀ ನನಗಿದು ಪಾರಿಭಾಷೆಕೋಶ ಭಾಳ ಉಪಯೋಗ ಆಗೈತೆ ರೀ ಹಾಂ ರೀ ಹ್ಞೂ ಇದ್ದರೆ ನನಗೆ ಬೇಕು ರೀ ಹಂಗಾರೆ ನೋಡಿ ಮತ್ತೆ ಬೇಕಾರೆ ನನ್ನ ಸಲುವಾಗಿ ಅಂತನೇ ತರ್ಸಿ ಕೊಟ್ಟರೂನು ಒಳ್ಳೆದೇ ನೀವು ಲೈಬ್ರೆರಿ ಕಡಿಂದು ಆದರೂ ಆಗಲಿ ಅಥವಾ ನಿಮ್ಮ ಪರ್ಸ್ನಲ್ಲಾಗಿ ತರ್ಸ್ಕೊಂಡು ಕೊಟ್ಟರೂ ಒಳ್ಳೇದು ಸರಿ ಹಾಂ ಓಕೆ ಅಣ್ಣ ಶರಣಾರ್ಥಿ